ಕನ್ನಡದಾಗ ಮಾತನಾಡುವಾಗ ಬಹಳ ಸರಳವಾಗಿ ಮಾತಾಡ್ಬೌದು ಆಡುಭಾಷೆಯಲ್ಲಿ ಅದ್ರಾಗ ನಮ್ಮ ಉತ್ತರಕರ್ನಾಟಕದ ಭಾಷೆ ಅಂತೂ ಅಗದಿ ಬಹಳ ಸರಳವಾದ ಭಾಷೆ ಬರೆಯುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಂದು ಪದಗಳಲ್ಲಿ ಉದಾಹರಣೆಗಾಗಿ ಕಯ್ಯಾರ ಕಿಞ್ಞಣ್ಣ ರೈ ಇಂತಹ ಒಂದು ಕೆಲವೊಂದಿಷ್ಟು ಪದಗಳಿದಾವೆ ಅವನ್ನು ಬರೆಯೋವಾಗ ಸ್ವಲ್ಪ ಕಷ್ಟ ಆಗ್ತೈತಿ ಆದರೂ ಮಾತನಾಡುವಾಗ ಆಡುಭಾಷೆಯಲ್ಲಿ ಎಲ್ಲವನ್ನೂ ನಾವು ಸರಳವಾಗಿ ಮಾತ್ನಾಡಬೌದು ಉದಾಹರಣೆಗೆ ಈ ಕೆಲವೊಂದಿಷ್ಟು ಪದಗಳಿದಾವೆ ಅಮ್ಮ ಅಪ್ಪ ತಾಯಿ ತಂದೆ ಅಕ್ಕ ತಂಗಿ ಇಲಿ ಇರುವೆ ಹುಲಿ ಎತ್ತು ಉಪ್ಪು ಕಬ್ಬಿಣ ಬೋರಾ ಕಲ್ಲು ಪೆದ್ದ ಮಂಕ ಹೀಗೆ ಈ ಈ ಹಲವು ಪದಗಳನ್ನು ನಾವು ಸುಲಲಿತವಾಗಿ ಹೇಳ್ಬೌದು